ಹಲೋ ನಮಸ್ತೆ ಇದು ಪಾನ್ ಕಾರ್ಡ್ ಕಸ್ಟಮರ್ ಕೇರ್ ಅಲ್ಲವಾ ಹಾಂ ಹೌದಾ ನಾನು ಮತ್ತು ನನ್ನ ಫ್ರೆಂಡು ಒಟ್ಟಿಗೆ ನಾವು ಅರ್ಜಿಯನ್ನು ಪಾನ್ ಕಾರ್ಡಿಗೆ ಕೊಟ್ಟಿದ್ದೇವೆ ಆದರೆ ನನ್ನ ಫ್ರೆಂಡಿನ ಅರ್ಜಿ ಬಂದಿದೆ ಪಾನ್ ಕಾರ್ಡ್ ಬಂದಿದೆ ಅದೇ ನನಗೆ ಇನ್ನೂ ಸಹ ಬಂದಿಲ್ಲ ಅದರ ಸ್ಥಿತಿಯನ್ನು ಸ್ವಲ್ಪ ನನಗೆ ಹೇಳ್ತೀರಾ ನನ್ನ ಹೌದಾ ನನ್ನ ಪಾನ್ ಕಾರ್ಡ್ ಸಂಖ್ಯೆ ಪಾನ್ ಕಾರ್ಡ್ ಅರ್ಜಿಯ ಸಂಖ್ಯೆ ಎಂಟು ಒಂಬತ್ತು ಏಳು ಮೂರು ಹೌದಾ ನೀವು ಇನ್ನು ಯಾವಾಗ ಬರ್ಬೋದು ನನ್ನ ಪಾನ್ ಕಾರ್ಡ್ ಎಷ್ಟು ದಿವಸ ಆಗ್ಬೋದು ಹಾಂ ಸರಿ ಧನ್ಯವಾದಗಳು ತಿಳಿಸಿದ್ದಕ್ಕೆ